ಹಲೋ ಸರ್ ಹಾಂ ಹೋಟ್ಲ್ ಸೆಂಟ್ರ್ ಕೊಪ್ಪಳ ಸರ್ ನಮ್ಮದು

ನಿಮಗೆ ನಾಷ್ಟಾದಲ್ಲಿ ಇಡ್ಲಿ ಇದೆ ಸಾರ್ ಚಿಕನ್ ಪ್ರೆಶ್ ಇದೆ ಚಿಕನ್ ಮಟನ್ ಇದೆ ಮಟನ್ ಬಿರ್ಯಾನಿ ಇದೆ ಚಿಕನ್ ಕಬಾಬ್ ಇದೆ ಫಿಶ್ ಫ್ರೈ ಇದೆ ನಿಮ್ಗೆ ಏನು ಬೇಕು ಸರ್ ಆರ್ಡ್ರ್ ಕೊಡಿ ಸರ್ ಇಡ್ಲಿ ಬೇಕಾದ್ರೆ ಅರವತ್ತು ರೂಪಾಯಿ ಒಂದು ಪ್ಲೇಟ್ ಸರ್ ಹಾಂ ಅದಾವೆ ಸರ್ ಎಲ್ಲ ಅದಾವೆ ಸರ ನಿಮಗೆ ಅವಲಕ್ಕಿ ಬೇಕಾದರೆ ಮೂವತ್ತೈದು ಪ್ಲೇಟ್ ಸಿಗುತ್ತೆ ಇಡ್ಲಿದು ಅರವತ್ತು ಸಿಗತ್ತೆ ಸರ್ ಊಟ ಬೇಕಾಗತ್ತಾ ಎಲ್ಲ ಹಾಕ್ ಮಾಡಿದ್ದು ಸರ್ ಇಡ್ಲಿ ಟೇಸ್ಟ್ ಭಾಳ ಟೇಸ್ಟ್ ಇಡ್ಲಿ ರವಾದಲ್ಲಿ ಮಾಡಿದ್ದು ಸರ್ ಅವಲಕ್ಕಿ ಟೇಸ್ಟು ಸರ ಇಡ್ಲಿ ಟೇಸ್ಟ್ ಇರುತ್ತೆ ಒಂದು ಪ್ಲೇಟಿಗೆ ನಾನೂರ ಅರವತ್ತೈದು ರೂಪಾಯಿ ಸರ್ ಚಿಕನ್ ಪ್ಲೇಟ್ ಎಗ್ ರೈಸ್ ಬೇಕೇನಪ್ಪಾ ನಿಮ್ಗೆ ಅದೂ ಮಾಡ್ಕೊಡ್ತ್ ಸರ್ ಮತ್ತು ಮಟನ್ ಬೇಕಾ ಅದೂ ಮಾಡ್ಕೊಡ್ತ್ ಸರ್ ಫಿಶ್ ಫ್ರೈ ಬೇಕಾ ಅದನ್ ಮಾಡಿಕೊಡ್ತೇವೆ ಸರ್ ಅದು ಚಿಕನ್ ಕಬಾಬ್ ಮಾಡಿಕೊಡ್ತೇವ್ ಸರ್ ಮುನ್ನೂರ ಅರವತ್ತೈದು ಹೋಗುತ್ತೆ ಸರ್ ಒಂದು ಪ್ಲೇಟಿಗೆ ಅದು ಬಿರ್ಯಾನಿ ಬೇಕಾದರೆ ನಿಮಗೆ ನಿಮ್ಗೇನು ಬೇಕು ಆರ್ಡ್ರ್ ಮಾಡಿರಿ ಸರ್ ನಾವು ಮಾಡಿಕೊಡ್ತೀವಿ ಸರ್ ಏ ಇಲ್ಲ ಸರ್ ನೀವು ಯಾವ್ದು ಆರ್ಡ್ರ್ ಬುಕ್ ಮಾಡ್ದ್ರೆ ಅದೇ ನಾವು ಊಟ ಮೀಲ್ಸ್ ನಿಮ್ಗೆ ರೆಡಿ ಮಾಡ್ಕೊಡ್ತೀವಿ ಸರ್ ಇಲ್ಲ ಇಲ್ಲ ಇಲ್ಲ ಕರೆಕ್ಟ್ ನಮ್ಮ ನಾವು ಕರೆಕ್ಟ್ ನಾವು ಎಲ್ಲ ಕಸ್ಟಮರ್ ಯಾ ರೀತಿ ಕೊಡ್ತೀವಿ ನಿಮ್ಗೆ ಅದೇ ರೀತಿ ಕಸ್ಟಮರನ್ನ ಇಲ್ಲ ಮಾಡ್ಕೊಡತ್ತೆ ಸರ್ ಒಂದು ಪಿಕ್ಸ್ ರೇಟ್ ಸರ್ ಬೋರ್ಡ ಬೇಕಾದ್ರೆ ಬಂದು ನೀವು ಬೋರ್ಡ್ ಚೆಕ್ ಆ ಬೋರ್ಡ್ ರೇಟ್ ನೋಡಿರಿ ನಮ್ಮ ರೇಣುಕಾ ಓಟೆಲ್ ಬಂದು ನೀವು ನಮ್ಮ ನೋಡಿರಿ ಆರ್ಡ್ರ್ ಕೊಡಿರಿ ಸರ್ ಆಯ್ತು ಆಯ್ತು ಸರ್ ಆಯ್ತು ನಮ್ಮ ಈ ನಂಬರಿಗೆ ಕಾಲ್ ಮಾಡಿ ಸರ್ ಭವಾನಿ ಸೆಂಟ್ರಿಗೆ ಕಳ್ಸದ್ರೆ ನಾವು ರೆಡಿ ಮಾಡಿಕೊಡ್ತೀವಿ ಸರ್ ಎಲ್ಲ ರೆಡಿ ಸರ್ ಎಲ್ಲ ನಿಮ್ಗೆ ಯಾವ್ದು ಬೇಕು ಐಟಮ್ ನಾವು ನೀವು ಬುಕ್ ಮಾಡ್ಕೊಟ್ರೆ ನಾವು ನಿಮ್ಗೆ ರೆಡಿ ಮಾಡಿಕೊಡ್ತೀವಿ ಟಿಪನ್ ಬೇಕಾ ಟಿಪನ್ ಕೊಡ್ತೀವಿ ಅವಲಕ್ಕಿ ಅವಲಕ್ಕಿ ಇಡ್ಲಿ ಇಡ್ಲಿ ಮಾಡ್ಕೊಡ್ತೀವಿ ರೀ ಆಮೇಲೆ ಫಿಶ್ ಫ್ರೈ ಚಿಕನ್ ಫ್ರೈ ಹಾಂ ನಿಮಗೆ ನಿಮ್ಗೇನು ಬೇಕು ಹೇಳಿ ಸರ್ ನಮ್ಮ ಹೋಟೆಲ್ನಾಗ ಎಲ್ಲ ಸಿಗುತ್ತೆ ಸರ್ ನಿಮ್ಗೆ ನಿಮ್ಗೇನು ಬೇಕು ಎಲ್ಲ ರೆಡಿ ಮಾಡಿ ಕೊಡತ್ತೆ ಸರ್ ನೀವು ಯಾವಾಗ ಆರ್ಡರ್ ಕೊಡ್ತೀರ ನಾವು ಬುಕ್ ಮಾಡು ರೆಡಿ ಮಾಡಿ ಹಾಂ ಹಾಂ ಪೂರಿ ಚಟ್ನಿ ಮಾಡ್ತೀವಿ ದೋಸೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಮಾಡ್ತೀವಿ ಸರ್ ನಮ್ಮ ಹೊಟೇಲಲ್ಲಿ ಎಲ್ಲ ಐಟಮ್ಸ್ ಸಿಗುತ್ತೆ ಸರ್ ಆಯ್ತು ಸರ್ ಹಾಂ ಓಕೆ ಸಾರು ಹಾಂ ಹಾಂ ಧನ್ಯವಾದ ಸರ್ ಬನ್ನಿ ಸರ್ ನಮ್ಮ ಓಟೆಲಿಗೆ ಬಂದು ಭೇಟಿ ಕೊಡಿ ಇದು ರುಚಿಯಾಗಿ ಊಟ ಮಾಡಿ ಆನಂದವಾಗಿರಿ ಸರ್ ಓಕೆ ಸರ್ ಇಡಲಾ ಸರ್